ನಮಸ್ತೆ ಸರ್ ನಾನು ಈಗಷ್ಟೇ ನಿಮ್ಮ ಹೋಟೆಲಿನಲ್ಲಿ ತುಂಬ ಜನಪ್ರಿಯವಾದಂತಹ ಮಸಾಲೆ ದೋಸೆ ಹಾಗೂ ವಡೆ ಸಾಂಬಾರ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಸ್ವಿಗ್ಗಿಯಲ್ಲಿ ಕೂಡ ಆರ್ಡರ್ ಮಾಡಿದ್ದೆ ಆದರೆ ಆರ್ಡರ್ ಮಾಡಿ ಮೂವತ್ತು ನಿಮಿಷಗಳ ಕಾಲ ಕಳೆದರೂ ಯಾವುದೇ ರೀತಿಯ ಉತ್ತರ ನಿಮ್ಮ ಡೆಲಿವರಿ ಪಾರ್ಟ್ನರ್ನಿಂದ ಬರ್ತಾ ಇಲ್ಲ ಸರ್ ಅದಲ್ಲದೆ ನಾನು ಸರಿಯಾಗಿ ನನ್ನ ವಿಳಾಸವನ್ನು ಕೂಡ ನಮೂದಿಸಿದ್ದೇನೆ ಆದರೆ ನಿಮ್ಮ ಡೆಲಿವರಿ ಪಾರ್ಟ್ನರ್ ನಾನು ನಮೂದಿಸಿರುವ ವಿಳಾಸ ಸರಿಯಿಲ್ಲ ಎಂದು ದೂರ್ತಾ ಇದ್ದಾರೆ ಅದಲ್ಲದೆ ಅವರು ಬೇರೆ ವಿಳಾಸಕ್ಕೆ ಹೋಗಿ ಅಲ್ಲಿ ತುಂಬ ಹುಡುಕಾಡ್ತಾ ಇದ್ದಾರೆ ಈಗ ನಾನು ಅವರಿಗೆ ಯಾವುದೇ ಕರೆಯನ್ನು ಮಾಡಿದರೂ ಕೂಡ ಯಾವುದೇ ಉತ್ತರವನ್ನು ನೀಡ್ತಾ ಇಲ್ಲ ಅದಲ್ಲದೆ ನಾನು ಆರ್ಡರ್ ಮಾಡಿದಂತಹ ಪದಾರ್ಥ ನನಗೆ ಇನ್ನೂ ನನ್ನ ಕೈ ಸೇರಿಲ್ಲ ಇದಕ್ಕಾಗಿ ನನ್ನ ವಿಷಾದವಿದೆ ಆದಷ್ಟು ಬೇಗ ನೀವು ಇದಕ್ಕೆ ಪ್ರತಿ ಉತ್ತರವನ್ನು ತಿಳಿಸಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೇನೆ ಅದಲ್ಲದೆ ನಿಮ್ಮ ಡೆಲಿವರಿ ಪಾರ್ಟ್ನರ್ನ ಬಗ್ಗೆಯೂ ನನ್ನ ಆಕ್ಷೇಪವಿದೆ